ನಮ್ಮ ಈ ಮಲೆನಾಡಿನಲ್ಲಿ ಅನೇಕ ಹಬ್ಬಗಳನ್ನು ಉತ್ಸವಗಳನ್ನು ಆಚರಿಸಲಾಗುತ್ತದೆ ಅದರಲ್ಲಿ ದೀಪಾವಳಿ ಯುಗಾದಿ ಹೋಳಿ ದಸರಾ ಇವು ಗಣೇಶ ಚತುರ್ಥಿ ಇವುಗಳನ್ನೆಲ್ಲ ಆಚರಿಸಲಾಗುದು ಆ ಆ ಹಬ್ಬದ ವೇಳೆ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಎಲ್ಲ ಫಲ ಪ್ರದರ್ಶನ ಫಲಪುಷ್ಪಗಳಿಂದ ತಯಾರಿಸಿದ ತರಹೇವಾರಿ ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ಕೈಯಿಂದ ಹಾಕಿದ ಕೆಲವು ರಂಗೋಲಿಗಳನ್ನು ಸಹ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಈ ಸಾಂಸ್ಕೃತಿಕ ಉತ್ಸವಗಳಲ್ಲಿ ನಮ್ಮ ಈ ಸಾಗರದ ಮಾರಿಕಾಂಬಾ ಜಾತ್ರೆಯೂ ಸಹ ಒಂದು ದೊಡ್ಡ ಉತ್ಸವವಾಗಿ ಮಾಡಲಾಗುತ್ತದೆ ಇಲ್ಲಿ ನಾಡಿನ ಜನರೆಲ್ಲ ಮಾರಿಕಾಂಬಾ ಜಾತ್ರೆಗೆ ಬಂದು ಸೇರುತ್ತಾರೆ ಇದು ಎಂಟು ದಿನಗಳ ಕಾಲ ಈ ಜಾತ್ರೆಯು ನಡೆಯುತ್ತದೆ ದೊಡ್ಡ ಗಾತ್ರದ ದೇವಿಯನ್ನು ಹೂಳಿಸಲಾಗುತ್ತದೆ ಇದು ಊರಿನ ಜನರ ಕೆಟ್ಟ ಗ್ರಹಚಾರ ಕೆಟ್ಟ ಊರಿನಲ್ಲಿ ಆಗುವ ಕೆಲವು ಕೆಟ್ಟ ಘಟನೆಗಳೆಲ್ಲ ನಶಿಸಿ ಹೋಗಲಿ ಎಂಬ ದೃಷ್ಟಿಯಿಂದ ನಂಬಿಕೆಯಿಂದ ಈ ನಮ್ಮ ಸಾಗರದ ಸುತ್ತಮುತ್ತಲಿನ ಜನರು ಎಲ್ಲ ನಾಡ ಜನರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಉತ್ಸವವನ್ನು ಮಾರಿಕಾಂಬಾ ಉತ್ಸವವನ್ನು ಮಾಡಲಾಗುತ್ತದೆ ಈ ಮಾರಿಕಾಂಬಾ ಉತ್ಸವದಲ್ಲಿ ಜನರ ಜನರೇ ತಮ್ಮ ಕಷ್ಟಗಳನ್ನೆಲ್ಲ ತೀರಿಸು ಎಂದು ಹೇಳಿಕೊಂಡು ಮಾರಿಕಾಂಬಾ ದೇವಿಗೆ ಹರಕೆಯನ್ನು ಹೊತ್ತುತ್ತಾರೆ ಜನರು ಅಲ್ಲಿ ಈ ಉತ್ಸವವನ್ನು ನೋಡಲು ಜನರ ರಾಶಿಯೇ ತುಂಬಿ ಇರುತ್ತದೆ ಈ ಉತ್ಸವದಲ್ಲಿ ಮಾರಿಕಾಂಬಾ ಜಾತ್ರೆಯ ಈ ನಂಬಿಕೆ ಅಂದರೆ ಊರಿನ ಕೆಟ್ಟ ಗಳೆಲ್ಲ ನಶಿಸಿ ಹೋಗಲಿ ಎಂದು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಈ ಜಾತ್ರೆಯನ್ನು ಅಯೋ ಮಲೆನಾಡಿನ ಜನರಿಗೆ ಒಂದು ಸಂಭ್ರಮದ ಆಚರಣೆಯಾಗಿ ಮಾಡಲಾಗುತ್ತದೆ ಇಲ್ಲಿ ಅನೇಕ ದುಷ್ಟ ಶಕ್ತಿಗಳೆಲ್ಲ ನಾಶವಾಗಿ ಹೋಗಲಿ ಜನರಿಗೆ ಒಳ್ಳೆಯದಾಗಲಿ ಇಲ್ಲಿಯ ರೋಗಗಳೆಲ್ಲ ಬರದಂತೆ ತಡೆಯಲಿ ಎಂಬ ದೃಷ್ಟಿಯಿಂದ ಈ ಮಾರಿಕಾಂಬಾ ಜಾತ್ರೆಯನ್ನು ಮಾಡಲಾಗುತ್ತದೆ ಇದು ಬಹು ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಮಾಡಲಾಗುತ್ತೆ ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಜನರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ